ಸರ್ ಟಿವಿ ತಗೊಳ್ತಿದ್ದೀರಾ ಟಿವಿ ತಗೊಳ್ಳೋಂಗಿದ್ರೆ ಎಲ್ಲಿ ಸೀ ಎಲ್ಲಿ ಸಿ ಡಿ ಟಿವಿಯಲ್ಲಿ ಒನಿಡಾನೊ ಇಲ್ಲ ಸಾಮ್ಸಂಗೊ ಫಸ್ಟ್ ಹ್ಯಾಂಡಲ್ ತಗೊಳ್ಳಿ ಸರ್ ಸೆಕೆಂಡ್ಸ್ ತಗೊಳ್ಳೋಕೋಗಿ ಈಗ ಆಲ್ರಡಿ ನಾನು ಮೋಸ ಹೋಗಿದ್ದೀನಿ ಸರ್ ಏಕೆಂದ್ರೆ ಟಿ ಸಿ ಎಲ್ ಅಂತ ಒಂದು ತಗೊಂಡೆ ಏಳು ಸಾವ್ರುಪಾಯಿ ದುಡ್ಡಾಯಿತು ಏಳು ಸಾವಿರ್ರೂಪಾಯಿ ಮೂವತ್ತೆರ್ಡು ಇಂಚಿದ್ದು ಸೆಕೆಂಡ್ಸ್ ತಗೊಂಡೆ ಏಳು ಸಾವಿರ ಆಯಿತು ಹೊಸಾದೆ ತಗೊಂಡ್ರೆ ನಮಗೇನಿಲ್ಲ ಅಂದರೂ ಒಂದು ಹನ್ನೆರ್ಡು ಇಲ್ಲ ಹದ್ಮೂರು ಸಾವಿರ ಒಳಗಡೆ ಸಿಗುತ್ತೆ ಒನಿಡಾ ಆಗ್ಬೋದು ಸಮ್ಸಂಗ್ ಆಗ್ಬೋದು ನಾನೇನು ಮಾಡಿದೆ ಒಂದು ಐದು ಸಾವಿರ ಉಳೀತದಲ್ಲ ಮೂರು ಸಾವಿರ ಉಳೀತು ಅಂತ ಯೋಚನೆ ಮಾಡಿ ನಾನು ಟಿ ಸಿ ಎಲ್ಗೆ ಸೆಕೆಂಡ್ಸೆ ತಗೊಳ್ಳೋಣ್ಬಿಡು ಎಲ್ಲಾದರೂ ಎಲ್ಲದರಲ್ಲೂ ಮೂವಿನೇ ಅಲ್ಲ ಬರೋದು ಎಲ್ಲದರಲ್ಲೂ ಬೊಂಬೆನೆ ಕಾಣೋದಲ್ವ ಅಂದ್ಬಿಟ್ಟು ನಾನು ಮೋಸ ಹೋಗಿ ಅದು ತಗೊಂಡೆ ಏನಾಯಿತು ಅದೂ ಒಂದೆರ್ಡು ದಿನ ಸ್ಟಾರ್ಟಿಂಗೂ ಬಂತು ಚೆನ್ನಾಗೇ ಬಂತು ಎಲ್ಲನೂ ಎಲ್ಲ ಟಿವಿ ಬಂದಂತೆ ಚೆನ್ನಾಗೆ ಬಂತು ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಟಿವಿ ಆನ್ ಮಾಡಿದ ತಕ್ಷಣ ಒಂದು ಐದು ನಿಮಿಷ ಲೇಟಾಗೆ ಆನ್ ಆಗೋದು ಲೇಟಾಗೇ ಆಚೆ ಬ ಇದು ಇದು ಕಾಣೋದು ಸ್ಕ್ರೀನ್ ಕಾಣೋದು ಹಂಗಾಯ್ತು ಆಮೇಲೆ ಹೋಗ್ಲಿ ಬಿಡು ಸರಿ ಹೋಗ್ತದೇನೋ ಪವರ್ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡು ನಾನು ಅದನ್ನೇ ಇರಲಿ ಅಂತ ಮ್ಯಾನೇಜ್ ಮಾಡ್ತಾ ಹೋದೆ ಇನ್ನೊಂದು ಎರ್ಡು ದಿನ ಹೋಯ್ತು ಲೈಟಾಗಿ ಒಂದು ಗೆರೆ ಕಾಣಿಸ್ತು ಮತ್ತೆ ಹೇ ಈ ಕಡೆ ಒಂದು ಗೆರೆ ಕಾಣಿಸ್ತು ಹಿಂಗೆ ಎರ್ಡೆರ್ಡು ಗೆರೆ ಮೂರು ಮೂರು ಗೆರೆ ಗೆರೆ ಬರೋ ಥರ ಕಾಣಿಸ್ತು ಇದು ನಿಜ್ವಾಗ್ಲೂ ತುಂಬ ಯೂಸ್ಲೆಸ್ ಯೂಸ್ಲೆಸ್ ಆಗ್ಬಿಡ್ತು ಸೆಕೆಂಡ್ಸ್ ಹ್ಯಾಂಡ್ಸು ನೀವೇ ತಗೊಳ್ಳೋಂಗಿದ್ರೆ ಹೋಸದೇ ತಗೊಳ್ಳಿ ದಯವಿಟ್ಟು ಏಕೆಂದ್ರೆ ನಾನು ಆಲ್ರಡಿ ಮೋಸ ಹೋಗಿದ್ದೀನಿ ಈಗ ಟಿ ಸಿ ಎಲ್ ಅಂತ ಒಂದು ತಗೊಂಡ್ಬಿಟ್ಟು ಏಳು ಸಾವ್ರುಪಾಯಿಗೆ ಆಲ್ರಡಿ ಮೋಸ ಹೋಗಿದ್ದೀನಿ ಗೆರೆಗ್ಳು ಬರೋದು ಆ ಸ್ಕ್ರ್ಯಾಶಸ್ ಬರೋದು ಮತ್ತೆ ಲೇಟಾಗಿ ಆಫ್ ಆಗೋದು ಲೇಟಾಗಿ ಆನ್ ಆಗೋದು ಇಂಥವವು ಇಂಥ ಪ್ರಾಬ್ಲಮ್ಸು ತುಂಬನೇ ಆಗೋಗಿದೆ ಹಂಗಾಗಿ ನೀವು ಬೆಟರು ಈಗ ಮತ್ತೆ ಅಲ್ಲಲ್ಲಿ ಈಗ ಮೇಲೆ ಸ್ಕ್ರೀನ್ ಮೇಲೆ ಮುಟ್ಟದೇ ಒಂಥರ ಜಿಲ್ ಅಂತ ಶಾಕ್ ಹೊಡ್ಯೋದು ಇವೆಲ್ಲ ಆಗ್ತಿದೆ ಹೊಸದು ತಗೊಂಡಾಗ ಏನಾಗುತ್ತೆ ನಿಮ್ಗೆ ಆ ಫೀಲ್ ಎಲ್ಲ ಬರಲ್ಲ ತುಂಬ ಕಂಫರ್ಟ್ನೆಸ್ ಅನ್ಸುತ್ತೆ ತುಂಬ ಚೆನ್ನಾಗಿ ಸೌಂಡ್ಸು ಅಷ್ಟೆ ತುಂಬ ಚೆನ್ನಾಗೇ ಬರುತ್ತೆ ವೈಬ್ರೇಷನ್ಸು ಅಷ್ಟೆ ತುಂಬ ಚೆನ್ನಾಗಿ ಬರುತ್ತೆ ಬೇಸು ಅಷ್ಟೇ ಅದರಲ್ಲೆ ಎಲ್ಲ ಸೆಟ್ಟಿಂಗ್ಸ್ ಕೊಟ್ಟಿರ್ತಾನೆ ಆಮೇಲೇ ಅದರಲ್ಲಿ ನಿಮಗೆ ಮೊಬೈಲಿಂದ ಆಪ್ರೇಟ್ ಮಾಡೋಂಥ ಇಂಟರ್ನೆಟ್ ಟೆಕ್ನಾಲಜಿನು ಇರುತ್ತೆ ಹೊಸ ಇದರಲ್ಲಿ ಇದ್ರಲ್ಲಿ ಅಂತರ ಆ ಥರ ಆಪ್ಷನ್ಸ್ ಕೊಡೋಂಗು ಇಲ್ಲ ನಾನು ಎಲ್ಲ ಇರುತ್ತೆ ಅಂದ್ಬಿಟ್ಟು ಸ್ಮಾರ್ಟ್ ಟಿವಿ ಅಂದ್ಬಿಟ್ಟು ತಗೊಂಡೆ ನೋಡಿದ್ರೆ ಅದೂ ಬೇಸಿಕ್ ಟಿವಿನೇ ನಾರ್ಮಲ್ ನೀವು ಮಾಮುಲಿ ಡ್ಯೂಮ್ ಟಿವಿ ಹೆಂಗಿರುತ್ತೋ ಹಂಗಿರುತ್ತೆ ಸ್ವಲ್ಪ ಅಗಲ ಇರುತ್ತೆ ಅದು ಕಡಿಮೆ ಇರುತ್ತೆ ಅಷ್ಟೆ ಒಟ್ಟು ತುಂಬ ಅನ್ಯಾಯ ಇದೆ ಸೆಕೆಂಡ್ ಹ್ಯಾಂಡ್ ಯಾವತ್ತೇ ಆಗಲಿ ಸೆಕೆಂಡ್ ಹ್ಯಾಂಡ್ಸ್ಗೆ ಹೋಗೋಕ್ಕೆ ಹೋಗಬೇಡಿ ಸೆಕೆಂಡ್ ಹ್ಯಾಂಡಲ್ ತಗೋಬೇಕು ಅಂದರೂ ನೀವು ಒಂದೆರ್ಡು ಸಾವಿರ ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೊಸದಕ್ಕೆ ಟ್ರೈ ಮಾಡಿ ಏಕೆಂದ್ರೆ ತುಂಬ ಬ್ಯಾಡಿದೆ ಓಕೆನಾ ಅಷ್ಟೆ